ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕರ್ನಾಟಕದಲ್ಲಿ ಅತೀ ನಾಲ್ಕನೇ ದೊಡ್ಡ ಜಿಲ್ಲೆ ಎಂದು ಕರೆಸ್ಕೊಳ್ಳುತ್ತೆ ಯಾಕೆಂದರೆ ಇದು ಒಂದು ತುಂಬ ಸುಂದರವಾದ ಜಿಲ್ಲೆ ಅಂತಲೇ ಕರೀತಾರೆ ಇಲ್ಲಿ ಎಲ್ಲ ಥರದ ಸೌಲಭ್ಯಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಈವಾಗ ಮುಂಚೆಗೂ ಮತ್ತೆ ಈಗ್ಲಿಗೂ ಹೋಲಿಸ್ಕೊಂಡ್ರೆ ಮುಂಚೆಯೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಅಷ್ಟೊಂದು ಡೆವಲಪ್ಪಾಗಿರಲಿಲ್ಲ ಆಮೇಲೆ ಈವಾಗ ನೋಡಿದ್ರೆ ಚಿಕ್ಕಬಳ್ಳಾಪುರ ಒನ್ ಆಫ್ ದ ಬೆಸ್ಟ್ ಡೆವಲಪಿಂಗ್ ಜಿಲ್ಲೆ ಅಂತಲೇ ಕರೀತಾರೆ ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇವಲ ಐವತ್ತಾರು ಕಿಲೋಮೀಟ್ರ್ ದೂರದಿಂದ ಇದೆ ಅಷ್ಟೇ ಬೆಂಗಳೂರಿಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಡಿಸ್ಟೆನ್ಸು ಐವತ್ತಾರು ಕಿಲೋಮೀಟರ್ ಅಷ್ಟೇ ಮತ್ತು ಇಲ್ಲಿ ನಮ್ಮ ಜನಗಳಿಗೆ ಎಲ್ಲ ಸೌಲಭ್ಯವೂ ಇದೆ ಈವಾಗ ನೋಡಿ ನೀವು ಬೇರೆ ಈವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಂದ ನಮ್ಮ ಚಿಕ್ಕಬಳ್ಳಾಪುರ್ಗೆ ಕೇವಲ ಒಂದು ಐವತ್ತು ಕಿಲೋಮೀಟರ್ ಅಷ್ಟೇ ಇಷ್ಟು ಹತ್ತಿರ ಇರೋದ್ರಿಂದ ಇಲ್ಲಿ ತುಂಬನೇ ಡೆವಲಪ್ಪಾಗಿದೆ ಅಂತಲೇ ಹೇಳಬಹುದು ಈವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕೈಗಾರಿಕೆ ಫ್ಯಾಕ್ಟ್ರಿಗಳೂ ಎಲ್ಲ ಇನ್ವೆಸ್ಟ್ ಮಾಡಿ ಇಲ್ಲಿ ಕೆಲಸಗಳು ಮಾಡ್ತವ್ರೆ ಅದರ ಒಂಬತ್ತು ಮಧ್ಯಮ ಕೈಗಾರಿಕೆಗಳಿಗೂ ಗಳು ಫ್ಯಾಕ್ಟ್ರಿಗಳಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಮೂರು ಅತಿ ದೊಡ್ಡ ಕೈಗಾರಿಕೆಗಳು ಫ್ಯಾಕ್ಟ್ರಿಗಳಿದೆ ಈ ರೀತಿ ಇರೋದ್ರಿಂದ ನಮ್ಮ ಜನಗಳಿಗೆ ಒಂದು ತುಂಬನೇ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈವಾಗ ಇಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾದಾಗ ಅಲ್ಲಿ ಸಾವಿರಾರು ಜನಗಳು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾರೆ ಇದಕ್ಕೆಲ್ಲ ಬೇರೆ ಜಿಲ್ಲೆಯಿಂದ ಬಂದು ವರ್ಕ್ ಮಾಡೋಕ್ಕಾಗಲ್ಲ ಆದಷ್ಟು ನಮ್ಮ ಜಿಲ್ಲೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಇದು ನಮ್ಮ ಜನ ಜನಗಳಿಗೆ ತುಂಬನೇ ಒಂದು ಸಂತಸದ ಸುದ್ದಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿನ ಜನಗಳು ಲೋಕಲ್ ಜನಗಳು ಆರಾಮಾಗಿ ನಮ್ಮ ಜಿಲ್ಲೆಲೇ ಜಾಸ್ತಿ ದೂರ ಪ್ರಯಾಣಿಸದಲೇ ಅವರವರ ಜಾಗದಲ್ಲೇ ಅವರು ಅಲ್ಲಿಂದ ಸುತ್ತಮುತ್ತಲಿಂದನೇ ಬಂದು ಕೆಲಸ ಉದ್ಯೋಗಗಳು ಸಿಗೋದ್ರಿಂದ ತುಂಬ ಜನಗಳು ಇಂಟರೆಸ್ಟ್ ಪಟ್ಟಿ ಕೆಲ್ಸಕ್ಕೆ ಹೋಗ್ತಾರೆ ಈವಾಗ ಅವ್ರಿಗೂ ಕೂಡ ಒಂದು ಉದ್ಯೋಗ ಸಿಗುತ್ತೆ ಅವ್ರಿಗೂ ಕೂಡ ಒಂದು ನಾಲ್ಕು ಕಾಸನ್ನು ದುಡೀತಾರೆ ಅದು ನಮ್ಮ ಜಿಲ್ಲೆಯವ್ರಿಗೆ ಆರ್ಥಿಕದ ಬೆಂಬಲತೆ ಇದೆ ಮತ್ತೆ ಅಭಿವೃದ್ಧಿಯಾಗುತ್ತೆ ಅನ್ನೋದಕ್ಕೆ ಹೇಳ್ಬಹುದು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತುಂಬ ಟೂರಿಷ್ಟಿಗೆ ಒಂದು ತುಂಬ ಒಂದು ದೊಡ್ಡ ಜಾಗವೇ ಅಂತಲೇ ಹೇಳ್ಬಹುದು ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ನಂದಿ ಇಲ್ಸನೂ ಇದೆ ಈ ಜಾಗಕ್ಕೆ ಲಗ ಸಾವಿರಾರು ಜನ ಹರಿದು ಬರ್ತಾರೆ ಜನಗಳು ಯಾಕೆಂದರೆ ಇದು ತುಂಬ ಒಂದು ಸುಂದರವಾದ ಪ್ಲೇಸು ಇಲ್ಲಿ ನೀವು ಬೆಟ್ಟದ್ಮೇಲೆ ಹೋದರೆ ನೀವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸೌಂದರ್ಯವನ್ನು ಕಣ್ತುಂಬುಸ್ಕೋಬಹುದು ಮೋಡದ ಮೇ ಮೋಡದ ಮೇಲುಗಡೆಯಿಂದ ನೀವು ಮೋಡನ ಕೆಳಗಡೆ ಈವಾಗ ತಲೆ ತಗ್ಗಿಸಿ ನೋಡಿದ್ರೆ ಮೋಡನೇ ನೋಡಬಹುದು ಅಷ್ಟು ಎತ್ತರವಾದ ಬೆಟ್ಟ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋದು ಈ ಈ ಬೆಟ್ಟಕ್ಕೆ ಸಾವ್ರಾರು ಜನ ಬರ್ತಾರೆ ಮತ್ತೆ ಈ ಜನಗಳು ಬಂದಾಗ ಸ್ಟೇ ಆಗೋಕ್ಕೆ ಹೋಟ್ಲುಗಳು ಬೇಕು ಮತ್ತೆ ಊಟ ಮಾಡೋದಕ್ಕೆ ಹೋಟ್ಲು ಬೇಕು ಸ್ಟೇ ಆಗೋಕ್ಕೆ ಲಾಡ್ಜ್ ಬೇಕು ಓಡಾಡೋದಕ್ಕೆ ಗಾಡಿಗಳನ್ನ ರೆಂಟ್ ತೊಗೋತಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ನಮ್ಮ ಜನಗಳ್ಗೆ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಈ ಈವಾಗ ಅವರು ಚಿಕ್ಕ ಈವಾಗ ಬರಿ ಚ ನಂದಿ ಹಿಲ್ಸ್ ನೋಡೋಕ್ಕೆ ಬರಲ್ಲ ನಂದಿ ಹಿಲ್ಸಿಂದ ಇವರು ಇಶಾ ಫೌಂಡೇಶನ್ ಅಂತ ಇದೆ ಅಲ್ಲಿ ಶಿವನ ಸ್ಟ್ಯಾಚು ಇದೆ ಅದನ್ನು ನೋಡೋಕ್ಕೆ ಹೋಗ್ತಾರೆ ಅಲ್ಲಿಂದ ಕೈವಾರ ಟೆಂಪಲ್ ನೋಡ್ತಾರೆ ಮತ್ತೆ ಅವಲ ಬೆಟ್ಟ ಇದೆ ಈ ರೀತಿ ಸು ನರ್ಸಿಂಹ ಸ್ವಾಮಿ ಟೆಂಪಲ್ಲಿದೆ ಈ ರೀತಿ ಸುಮಾರು ಟೂರಿಷ್ಟ್ ಪ್ಲೇಸ್ಗಳಿರೋದ್ರಿಂದ ದೇವಸ್ಥಾನದ ಪ್ಲೇಸ್ಗಳಿರೋದ್ರಿಂದ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ತಾರೆ ಜನಗಳು ಇದ್ರ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಎರಡು ಮೂರು ದಿವಸ ಉಳ್ಕೋಳ್ಳೋಕ್ಕೆ ಜಾಗ ಬೇಕು ಆದ್ದರಿಂದ ಅವರು ಹೋಮ್ ಸ್ಟೇಗಳನ್ನ ರೆಕಮಂಡ್ ಮಾಡ್ತಾರೆ ಇಲ್ಲಾಂದ್ರೆ ಲಾಡ್ಜು ಈ ರೀತಿ ರೆಸಾರ್ಟ್ಗಳು ಈ ರೀತಿ ಜಾಗಗಳನ್ನ ಜನಗಳು ಹುಡುಕ್ತಾರೆ ಆವಾಗ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಹೋಟ್ಲುಗಳು ಇರೋದ್ರಿಂದ ಇಲ್ಲಿನ ಇಲ್ಲಷ್ಟೇ ಆಗ್ತಾರೆ ಆವಾಗ ಜ ಹೋಟ್ಲವ್ರಿಗೂ ಲಾಭ ನಮ್ಮ ಆ ಜನಗಳ್ಗು ಒಂದು ಎಲ್ಲ ಸೌಲಭ್ಯ ಸಿಕ್ಕಿದಂಗಾಗುತ್ತೆ ಮತ್ತೆ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ ಮತ್ತೆ ಈವಾಗ ನಂದಿ ಹಿಲ್ಸು ಈ ಸೈಡೆಲ್ಲ ಹೋದಾಗ ಚಿಕ್ಕ ಪುಕ್ಕ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಮ್ಯಾಗಿ ಸ್ನ್ಯಾ ಕ್ಸು ಈ ರೀತಿ ಜ್ಯೂಸ್ಗಳು ಈ ರೀತಿಯೆಲ್ಲ ಕುಡೀತಾರೆ ಆವಾಗ ಅವ್ರಿಗೂ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಇವರು ಜನಗಳ್ಗೂ ಬಂದ ಟೂರಿಷ್ಟ್ಗಳ್ಗೂ ಒಂದು ಎಲ್ಲ ಸೌಲಭ್ಯ ಸಿಕ್ಕಿದಂತಾಗುತ್ತೆ ಈ ರೀತಿ ಟೂರಿಷ್ಟ್ ಪ್ಲೇಸಿರೋದ್ರಿಂದ ನಮ್ಮ ಜಿಲ್ಲೆಗೆ ತುಂಬ ಒಂದು ಆರ್ಥಿಕ ಒಂದು ಅಭಿವೃದ್ದಿಯಾಗುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಷ್ಟಲ್ದಲ್ಲೇನೇ ಒಂದು ಇವೆಲ್ಲ ಈವಾಗೊಂದು ಟ್ರಾನ್ಸ್ಪೊರ್ಟೇಷನಿಂದ ಹಿಡಿದು ಪ್ರತಿಯೊಂದಕ್ಕೂ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈವಾಗ ಬಸ್ ಸ್ಟ್ಯಾಂಡಿಂದ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಇಳೀತಾರೆ ಅಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗೋಕ್ಕೆ ಕ್ಯಾಬ್ನ ಬುಕ್ ಮಾಡ್ತಾರೆ ಆವಾಗ ಕ್ಯಾಬ್ ಡ್ರೈವರ್ಗೂ ಒಂದು ಆರ್ಥಿಕವಾದ ಒಂದು ಬೆಂಬಲ ಸಿಗುತ್ತೆ ಮತ್ತೆ ಅವರು ಕೂಡ ಒಂದು ಪ್ರವಾಸ ತಾಣಗಳನ್ನ ನೋಡಬಹುದು ಈ ರೀತಿ ಬೆಂಬಲ ಸಿಗೋದ್ರಿಂದ ತುಂಬನೇ ಅಭಿವೃದ್ಧಿ ಲಾಭವಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಈವಾಗ ನಮ್ಮ ಜಿಲ್ಲೆಗೆ ಅಭಿವೃದ್ದಿ ಲಾಭವಾಗಿ ಒಂದು ಮೇಯ್ನ್ ಇಂಟೆನ್ಷನ್ ಇರೋದೇ ಕೈಗಾರಿಕಾ ಪ್ರದೇಶಗಳಿಂದ ಇದರಿಂದ ತುಂಬನೇ ದುಡ್ಡು ಮಾಡ್ಕೋತಾರೆ ನಮ್ಮ ಜಿಲ್ಲೆಯವರು ಅದನ್ನು ಬಿಟ್ಟರೆ ಪ್ರವಾಸ ತಾಣಗಳಿಂದ ತುಂಬ ದುಡ್ಡು ಮಾಡ್ತಾರೆ ಇದನ್ನ ಬಿಟ್ಟರೆ ಇನ್ನು ನೆಕ್ಸ್ಟು ರೈತರುಗಳು ದ್ರಾಕ್ಷಿ ಕಡಲೇಕಾಯಿ ಈ ರೀತಿಯಲ್ಲಿ ತುಂಬನೇ ಲಾಭವನ್ನು ಮಾಡ್ಕೋಬಹುದು ಈಗ ಇದನ್ನು ಬಿಟ್ಟಿ ನೆಕ್ಸ್ಟ್ ಇನ್ನು ರೇಷ್ಮೆದು ಒಂದು ಸಾಗಾಣಿಕೆ ಮಾಡ್ತಾರೆ ಇದರಲ್ಲೂ ಕೂಡ ತುಂಬನೇ ಒಂದು ಲಾಭ ಬರುವ ಒಂದು ಬಿಸ್ನೆಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ